ಬೇರೆ ಬೇರೆ ಋತುಗಳಲ್ಲಿ ನೀವು ಸಸ್ಯಗಳ ಕಾಳಜಿನ್ನು ಹೇಗೆ ವಿವರಿಸುತ್ತೀರಿ ಹೇಗೆ ಅಂದ್ರೆ ಈಗ ಸಮ್ ಸಮ್ಮರದ ಬೇಸ್ಗೆ ಕಾಲ ಅದ ಬೇಸ್ಗೆ ಕಾಲದಲ್ಲಿ ಏನಾಗ್ತದೆ ಅಂದ್ರೆ ಗಿಡಗಳು ಎಲ್ಲ ಒಣಗಿ ಹೋಗ್ತಾವೆ ಏಲ್ಲ ಗಿಡ ಒಣಗಿ ಹೋಗ್ತಾವೆ ಏನಾಗ್ತಾವೆ ಗಿಡದಾಗಿಂದು ಎಲೆಗಳೆಲ್ಲ ಉದರ್ಹೋಗ್ತಾವ ಗಿಡದಾಗಿನ ಎಲಿಗಳೆಲ್ಲ ಉದರಿ ಹೋಗಿ ಅವು ಏನಾಗ್ತಾವೆ ಕೆಳಗೆಲ್ಲ ಬೀಳ್ತವೆ ನಾವೇನು ಮಾಡ್ತೀವಿ ಎಲೆ ಏನು ಮಾಡ್ತೀವಿ ಅವುಕೆಲ್ಲ ಎಷ್ಟು ಭೀ ವೇಶ್ಟ್ ಆಗ್ಗುಡಲ್ಲೇವು ಅದಕ್ಕೆ ಅವು ಏನು ಮಾಡ್ತೀವಿ ಎಲ್ಲ ಎಲ್ಲ ಆಯ್ತೇವೆ ಅವ್ಕೆ ಎಲ್ಲ ಎಲೆಗಳಿಗೆ ಆಯ್ದು ಏನು ಮಾಡ್ತೀವಿ ಮಣ್ಣೆಲ್ಲ ಕೆದರಿ ಥೊಡೆ ಅವ್ಕೆ ಎಲೆಗಳಿಗೆಲ್ಲ ಒಣಗಿಸ್ತೇವೆ ಥೊಡೆ ಎಲೆಗಳೆಲ್ಲ ಒಣಗಿಸಿ ಅವಕೆಲ್ಲ ಮಣ್ಣೆಲ್ಲ ಕೆದರಿ ಥೊಡೆ ದಿನ ಇಟ್ಟು ಅದ್ರ ಒಳಗೆ ಎಲೆ ಹಾಕಿ ಮುಚ್ತೀವಿ ಮುಚ್ಚೇನು ಮಾಡ್ತೀವೆಂದ್ರೆ ಥೊಡೆ ದಿನ ಆದಮ್ಯಾಲೆನಾಗ್ತದೆ ಗೊಬ್ಬರ ಆಗ್ತದೆ ಗೊಬ್ಬರ ಆದಾಗ ಏನಾಗ್ತದೆ ನಮ್ಗೆ ಯೂಸ್ಫುಲ್ ಇನ್ನೂ ಯೂಸ್ಫುಲ್ ಆಗ್ತದೆ ಅದಕ್ಕೆ ಹಾಕಿ ಅದಕ್ಕೆ ಭೀ ಗೊಬ್ಬರ ಹಾಕ್ತೀವಿ ಮತ್ತೇನಾಗ್ತದೆ ಇನ್ನೂ ಯೂಸ್ಫುಲ್ ಅಂದರೆ ಬೇರೆ ಗಿಡಗಳಿಗೆಲ್ಲ ನಾವು ಗೊಬ್ಬರ ಹಾಕ್ತೀವಿ ಬೇರೆ ಗಿಡಕ್ಕೆ ಭೀ ಯೂಸ್ ಆಗ್ತದೆ ಗೊಬ್ಬರ ಹಾಕ್ಲಿಕ್ಕೆ ನಾವೇನು ಮಾಡ್ಬೇಕೆಂದ್ರೆ ಬೇಸ್ಗೆಯಲ್ಲಿ ಅವು ಗಿಡಗಳು ನಮಗೆ ನೀರು ತೋಲ ಬೇಕಾಗ್ತದೆ ಗಿಡಕ್ಕೆ ಹಾಕಲಿಕ್ಕೆ ಅವು ಗಿಡಗಳೆಲ್ಲ ಒಣಗಿ ಹೋಗ್ತಾವೆ ಆವಾಗ ಬೇಸ್ಗೆಯಲ್ಲಿ ಆಗ ನಾವು ನೀರು ಹಾಕ್ತಾನೆ ಇರ್ಬೇಕು ಹಾಗಂತ ಬಿಸಿಲು ಇದ್ದಾಗ ನೀರು ಹಾಕ್ಬಾರ್ದು ಗಿಡಕ್ಕೆ ಏನಾಗ್ತದೆ ಸುಟ್ಟು ಹೋಗ್ತಾವೆ ಅವಿನ್ನೂ ಆಗೇನು ಮಾಡಬೇಕು ನಾವು ಜರಾ ಜರಾ ತಂಪಾಯ್ತು ಸ್ವಲ್ಪ ಸಂಜೆ ಪರಿ ಆಗೇನು ಮಾಡಬೇಕು ಗಿಡಕ್ಕೆ ನೀರು ಹಾಕ್ತಾ ಇರಬೇಕು ಮತ್ತು ಈಗ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹೇಗಿರ್ತದೆಂದ್ರೆ ಗಿಡಕ್ಕೆ ಮಳೆ ಬೀಳ್ತಾನೇ ಇರ್ತದೆ ಮಳೆ ಬೀಳ್ತಾನೆ ಇರ್ತದೆ ಆಗ ಗಿಡ ಏನಾಗುತ್ತೆ ಅಂದ್ರೆ ಅವು ತಂತಾನೆ ಬೆಳಿತಾವೆ ನಮಗೇನು ಹಾಕೋದತ್ತಲ್ಲ ಅಷ್ಟೇ ಗೊಬ್ಬರ ಹಾಕೋದಿರ್ತದೆ ಅವು ತಂತಾನೆ ಗಿಡ ಬೆಳೀತಾವೆ ನಮಗೆ ಬೇಡ್ದಿರೊವಂಥ ಗಿಡಗಳು ಏನು ಮಾಡ್ತಾವೆ ಅವು ಭೀ ಬೆಳೀತಾವೆ ಆಗೇನಾಗುತ್ತದೆಂದ್ರೆ ಬೇರೆ ಹುಳ ಹೊತ್ತು ಏನ್ ಭೀ ಹೋಗ್ತಾವ ಅದ್ರಾಗೆ ನಾವೇನು ಮಾಡ್ತೀವಿ ಅವೆಲ್ಲ ಏನು ಮಾಡ್ತೀವಿ ಹುಳು ಬೇರೆ ಯಾವು ಭೀ ಬಾರ್ದಂಥ ಗಿಡ ಏನು ಮಾಡ್ತೀವಿ ಅವಕ್ಕೆಲ್ಲಾ ಕ್ಲೀನ್ ಮಾಡಿ ಕಡ್ದು ಹಿಟ್ ಹಾಕ್ತೀವಿ ಆಗ ಏನು ಮಾಡ್ತೀವಿ ಅಂದ್ರೆ ಗಿಡ ಕಡಿದಿಟ್ಟಾಗ ಇವು ಬೇರೆಯವು ಭೀ ಗಿಡಗಳೆಲ್ಲ ಫುಲ್ ಬೆಳೆದು ಹೋಗ್ತಾವೆ ನಾವಾಗ ಈಗ ವಿಂಟರಲ್ ಆಗ ಹೇಗಾಗ್ತದೆಂದ್ರೆ ಗಿಡ ಅವಕ್ಕೆ ನಾವು ಏನು ಭೀ ಮಾಡದೇ ಹತ್ತೋಲ್ಲ ಬರೀ ಥೋಡೆ ನೀರಾಕದು ಇರ್ತದೆ ಅವಾಗ ಆಗ ನಾವು ಬರೀ ನಮ್ಗೆಷ್ಟು ಆದಷ್ಟು ನೀರು ಹಾಕ್ತಾನೇ ಇರ್ತೇವೆ ಆಗ ಆಗಷ್ಟು ನೀರು ಹಾಕೋಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರ್ಬೇಕು ಅವು ತಂತಾನೆ ಚಿಗುರು ಆಗ್ತಾನೇ ಇರ್ತವೆ ಅವು ವಿಂಟರಲ್ ಈಗ ಹಾಗೆ ನಾವು ಗಿಡಕ್ಕೆ ಹೇಗೆ ಕಾಪಾಡ್ಕೋಬೇಕೆಂದ್ರೆ ಅವ್ಕೆ ಹಾಗೇ ನೀರು ಹಾಕ್ತಾನೇ ಕಾಪಾಡ್ಕೊಳ್ಬೇಕು ಮತ್ತು ಅವ್ಕೆ ಯಾವ್ಯಾವ ಬೇರೆ ಬೇರೆ ಹಿಂಗೆ ಬೇರೆ ಬೆಳೀತಾವಲ್ಲ ಹುಳುಗಳು ಅವ್ಕೂನು ಏನು ಮಾಡಬೇಕು ತೆಗೀಬೇಕು ಯಾಕೆಂದ್ರೆ ಹುಳ ಹತ್ತಿರ್ತಾವ ಈಗ ಮಂದಿ ಓಡ್ಯಾಡ್ತಾರ ಅಲ್ಲಿ ಅದೇ ಹುಲ್ಲಿರ್ತಾವ ಅಲ್ಲೇ ನಡಿಡತಾ ಇರ್ತಾರೆ ಮಂದಿ ನಾವೇನು ಮಾಡಬೇಕು ಕ್ಲೀನ್ ಮಾಡ್ಬೇಕು ಅವು ಈಗ ಸಮ್ ಬೇಸ್ಗೆಯಲ್ಲೂ ಹಾಗೇ ಇರ್ತದೆ ಅಂದ್ರೆ ಬೇಸ್ಗೆಯಲ್ಲಿ ಎಷ್ಟು ಎಷ್ಟು ಬಿಸಿಲ್ ಇರ್ತದೆಂದ್ರೆ ಅಷ್ಟು ಬಿಸಿಲು ಇರ್ತದೆ ಗಿಡಗಳೆಲ್ಲ ಏನಾಗ್ತವೆ ಅಂದ್ರೆ ಪುರಾ ಮುರ್ಜೋಗಿ ಪುರಾ ಎಲೆಯೆಲ್ಲ ಹೋಗ್ತಾವ ಉದುರಿ ಎಲ್ಲಎಲ್ಲ ಹೋಗಿ ಏನಿರ್ತದೆ ಕೆಳಗೆ ಬೀಳ್ತಾವೆ ಮತ್ತೆ ಹಾಗೆ ಮಳೆಗಾಲಲ್ಲಿ ಹೇಗಿರ್ತದಂದ್ರೆ ಎಲ್ಲ ಎಲ್ಲ ಗಿಡಗಳು ಏನಾಯ್ತವೆ ದೊಡ್ಡವು ಬೆಳಿತಾ ಇರ್ತವೆ ಅವೆಲ್ಲ ಹೊಸ ಹೊಸವೆಲ್ಲಾ ಗಿಡ ಎಲ್ಲ ಯಾವ್ದುನೂ ಗಿಡಎಲ್ಲ ಹಚ್ಚಗಾಗಿ ಇರ್ತವೆ ಇಲ್ಲಿ ವಿಂಟರಲ್ಲೂ ಹಾಗೆ ಹೆಂಗಿರ್ತವೆ ಅಂದ್ರೆ ಅವು ಚಿಗರೈತವೆ ವಿಂಟರಲ್ಲಿ ಅವುನೂ ಕೂಡ ಹಾಗೆ ಬೆಳಿತಾನೇ ಇರ್ತವೆ ನಾವು ಹೆಂಗೆ ಹಾಕ್ಬೇಕಂದ್ರೆ ಅವ್ಕೆ ನೀರು ಬೇಕಾದಾಗೆ ಹಾಕ್ಬೇಕು ಹಾಕ್ತಾನೆ ಹಾಕ್ತಾನೆ ನೀರು ಹಾಕ್ತಾ ಇರ್ಬಾರ್ದು ನಾವು ಎಷ್ಟು ಕಾಳಜಿಯನ್ನು ಅವ್ಕೆ ವಹಿಸ್ಬೇಕೆಂದ್ರೆ ಹೇಗೆ ಸಸ್ಯಗಳ ಅಷ್ಟು ಕಾಳಜಿ ವಹಿಸ್ಬೇಕು ಅದಕ್ಕೋಸ್ಕರ ನಾವು ಹೇಗೆ ಯಾವ್ಯಾವ ಥರದ ಬೇಸ್ಗೆಯಲ್ಲಿ ಮಳೆಗಾಲದಲ್ಲಿ ಗಿಡಗಳು ಏನಾಗ್ತವೆ ಅಂದ್ರೆ ಬೆಳೀತಾವೂ ಹಾಗೆ ಬೇಸ್ಗೆಯಲ್ಲಿ ಹೋಗ್ತಾವ